ಆಟೋ ಡ್ರೈವರ ಮಾತಾಡೋದು ನಾನು ನಾನು ಪ್ಯಾಸೆಂಜರಾಯಿ ಮಂಜ ಅಂತ ನಾವು ಮೈಸೂರು ಪ್ಯಾಲೇಸಿಗೆ ಹೋಗ್ಬೇಕಾಗಿತ್ತು ಅದಕ್ಕೆ ಸ್ವಲ್ಪ್ ಬಾಡಿಗೆ ಸಹಾಯ ಸಿಗುತ್ತೆ ನಿಮಗೆ ನಾಳೆ ಅದೇ ಇವಾಗ ನಾವು ಮೈಸೂರು ಪ್ಯಾಲೇಸ್ ನೋಡಿಕೊಂಡು ಎಲ್ಲ ದರ್ಶನ ಮುಗಿಸೋವರೆಗು ವೇಟ್ ಮಾಡ್ತೀರ ಅದಕ್ಕೇನು ವೈಟಿಂಗ್ ಚಾರ್ಜಸ್ ತಗೋತಿರ ಏನು ಅಂತ ಸ್ವಲ್ಪ ಹೇಳಿ ಅದೇ ಬಾಡಿಗೆ ಎಷ್ಟು

ಹ್ಞೂ ಬಾಡಿಗೆ ಎಷ್ಟು ಸರ್ ಐನೂರು ಹಾಂ ಸರ್ ಸ್ವಲ್ಪ್ ಜಾಸ್ತಿ ಸರ್ ಕಮ್ಮಿ ಮಾಡಿ ಅದು ಸರ್ ಪೋನ್ ಪೇ ಇರುತ್ತೆ ನಾವು ಕ್ಯಾಶೇ ಕೊಡಬೇಕಾ ಸರ್ ಪೋನ್ ಪೇ ಗೂಗಲ್ ಪೇ ಏನಾದ್ರು ನಡಿತೈತ ಹಾಂ ಸರ್ ಅದೇ ಸರ್ ಇವಾಗ ನೀವು ನಾಳೆ ಪಿಕಪ್ ಮಾಡೋಕ್ಕೆ ನಮ್ಮ ನಾವಿರೋ ಪ್ಲೇಸಿಗೆ ಬರ್ತೀರ ಏನಾದರು ನಾವೆಲ್ಲಾದರು ಬರಬೇಕ ಏನು ಓ ನಾವು ನಮ್ದು ಇವಾಗ ಹೇಗಂದ್ರ್ ನಾವು ನಾಳೆಗೆ ಇಲ್ಲಿ ಇರ್ತಿವಿ ನಾವು ಲೊಕೇಶನ್ ಹಾಕ್ತೀವಿ ಆ ಲೊಕೇಶನಿಗೆ ನೀವು ಬರ್ತೀರ ಸರ್ ಹ್ಞೂ ಆಯಿತು ಸರ್ ನಾಳೆ ಎಗ್ಜ್ಯಾಕ್ಟ್ ಒಂಬತ್ತು ಗಂಟೆಗೆ ನಾವು ಲೊಕೇಶನ್ ಹಾಕ್ತಿವಿ ಸರ್ ಅಷ್ಟು ಗಂಟೆಗೆ ಬಂದು ಬಿಡಿ ನಮಗು ಮೈಸೂರು ಪ್ಯಾಲೇಸ್ ಎಲ್ಲ ತೋರು ನಾವು ಹೋಗಿ ನೋಡಿಕೊಂಡು ಮತ್ತು ದರ್ಶನ ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಂಡು ಬರ್ತೀವಿ ನಮ್ಮ ದರ್ಶನ ಆಗೋವರೆಗು ವೇಟ್ ಮಾಡಬೇಕು ಮತ್ತು ವೇ ಮತ್ತು ನಮ್ಮನ್ನ ಎಕ್ಸಾಕ್ಟಾಗಿ ಆರಾಮಾಗಿ ಕರ್ಕೊಂಡು ಬರೋ ಜವಾಬ್ದಾರಿ ನಿಮ್ದು ಇಲ್ಲ ಸರ್ ಕರೆಕ್ಟೇ ನಾವೇನು ಇದನ್ನು ಮಾಡೋಲ್ಲ ದರ್ಶನ ಆದ ತಕ್ಷಣ ಬರ್ತೀವಿ ಮತ್ತು ಪ್ಯಾಲೇಸ್ ಎಲ್ಲ ನೋಡಿಕೊಂಡು ಬೇಗ ಬರ್ತೀವಿ ಸ್ ಏನು ಟೈಮ್ ವೇಸ್ಟ್ ಮಾಡೋಲ್ಲ ಓಕೆ ಸರ್ ಒಂಬತ್ತು ಗಂಟೆ ಸರ್ ಓಕೆ ಸರ್ ತ್ಯಾಂಕ್ ಯು ಸರ್